ಕಳೆದ ಒಂದು ವರ್ಷದಲ್ಲಿ ಸುಮಾರು ವಿಷಯಗಳು ನಡೆದಿದೆ ಮೊದಲನೆಯದು ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಏನು ಮಾಡ್ಬೇಕಂತಾನೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಮಾಡಿದ ಮೇಲೆ ಮುಂದೆ ಏನು ಆದರೆ ನನಗೆ ಈ ಬಿ ಎಸ್ ಸಿ ಮೇಲೆ ಅದ್ರ್ಮೇಲೆ ಹೋಗೋಕ್ಕೆ ಆಸೆ ಇರಲಿಲ್ಲ ನಂಗೆ ಬೆಂಗ್ಳೂರಿಗೆ ಹೋಗಬೇಕು ಅಲ್ಲಿಂದ ಜಗತ್ತು ನೋಡಬೇಕು ಜನ ನೋಡಬೇಕು ಯಾವ್ಯಾವ ರೀತಿ ಇರ್ತಾರೆ ಆ ಥರ ನನಗೆ ತಿಳ್ಕೋಳ್ಬೇಕು ಅಂತ ಭಾಳ ಆಸೆ ಇತ್ತು ಅದಕ್ಕೆ ನಾನು ಬೇರೆವ್ರಿಂದ ತಿಳ್ಕೊಂಡೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐ ಟಿ ಫೀಲ್ಡ್ಗೆ ಹೋಗಬೇಕು ಅದರಿಂದ ಪ್ರಮುಖ ಭಾಗವಾದ ಜಾವ ಕೋರ್ಸನ್ನ ನಾನು ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿ ಅಪ್ಪ ಅಮ್ಮಂಗೂ ಒಪ್ಪಿಸ್ದೆ ನಾನು ಓದಬೇಕು ಇಲ್ಲಿ ಇದ್ರಲ್ಲಿ ಫ್ಯೂಚರ್ಸ್ ಚೆನ್ನಾಗಿದೆ ಫ್ಯೂಚರಲ್ಲಿ ಒಳ್ಳೊಳ್ಳೆಯ ಕಂಪ್ನೀಸಲ್ಲಿ ನಾನು ಕೆಲಸ ಮಾಡಿದರೆ ಚೆನ್ನಾಗಿ ದುಡ್ಡು ಕೊಡ್ತಾರೆ ಆ ಥರ ಎಲ್ಲ ಹೇಳಿ ನಾನು ಮನೇಲಿ ಒಪ್ಪಿಸಿ ಬೆಂಗ್ಳೂರಿಗೆ ಹೊರಟೆ ಹೊರಟಾಗ ಎಲ್ಲ ಚೆನ್ನಾಗೆ ಇತ್ತು ದಿನಾ ಕ್ಲಾಸ್ಗೆ ಹೋಗ್ತಿದ್ದೆ ಎಲ್ಲ ತಿಳ್ಕೊತಿದ್ದೆ ತುಂಬ ಚೆನ್ನಾಗಿ ಓದ್ತಿದ್ದೆ ಅಲ್ಲಿ ರ್ಯಾಂಕಿಂಗ್ಸ್ ಎಲ್ಲ ಇಡ್ತಿದ್ರು ಇಷ್ಟು ರ್ಯಾಂಕ್ ಬಂದರೆ ನಿಮಗೆ ಇಂಟರ್ವ್ಯೂಗೆ ಕಳ್ಸ್ತೀವಿ ಆ ಥರದೆಲ್ಲ ಇತ್ತು ಸೊ ನಾನು ಫಸ್ಟು ಒನ್ ಸ್ಟಾರ್ ಆ ಥರ ತಗೋತಿದ್ದೆ ಆಮೇಲೆ ಕೊನೆ ಕೊನೆಯದಾಗಿ ಎಲ್ಲ ಚೆನ್ನಾಗಿತ್ತು ಕೊನೆ ಕೊನೆಯದಾಗಲಿ ನನಗೆ ಏನ್ಮಾ ಏನಾಯ್ತೋ ಗೊತ್ತಿಲ್ಲ ಆವತ್ತು ಡಿಸೆಂಬರ್ ಥರ್ಟಿ ಫಸ್ಟ್ ಟೂ ಥೌಸಂಡ್ ಟ್ವೆಂಟಿ ಟೂ ಈಗ ನನಗೆ ಒಬ್ಬ ಫ್ರೆಂಡ್ ಸಿಕ್ಕಿದ ಅಲ್ಲಿ ಇಷ್ಟು ದಿನ ಪರಿಚಯ ಆಗಿರಲಿಲ್ಲ ಅದೇ ಕ್ಲಾಸಲ್ಲೇ ಇದ್ವಿ ನಾವು ಎಲ್ಲ ಒಟ್ಟಿಗೆ ಇದ್ದರೂ ಕೂಡ ನಂಗೆ ನಾನು ಯಾರಿಗೂ ಫ್ರೆಂಡ್ ಮಾಡ್ಕೊಳ್ಳೋದು ಆ ಥರ ಏನು ಇರಲಿಲ್ಲ ಆವತ್ತು ನನಗೆ ಸಿಕ್ಕಿದ ಅವನು ಅವ್ನು ಹೆಂಗೆ ಅಂದರೆ ಬೆಂಗಳೂರಲ್ಲೇ ಇಂಜಿನಿಯರ್ ಮಾಡಿದ್ದು ಒಂದು ಫೋರ್ ಇಯರ್ಸಿಂದ ಅಲ್ಲೇ ಇದ್ದ ಅವ್ನು ಡ್ರೆಸ್ಸಿಂಗ್ ಸೆನ್ಸು ಎಲ್ಲ ತುಂಬ ಚೇಂಜ್ ಇತ್ತು ಆಗಿನ ಫ್ಯಾಶನ್ಗೆ ಅವನು ಒಳಗಾಗಿದ್ದ ಅವನು ನನ್ನ ಹತ್ರ ಬಂದು ಕೂತ್ಕೊಂಡ ಹಿಂಗೆ ಅವ್ನು ಬರ್ತಿದ್ದಿದ್ದೇ ಹುಡ್ಗಿನ್ನ ಮಾತಾಡ್ಸಕ್ಕೆ ಚುಡಾಯ್ಸಕ್ಕೆ ಎಲ್ಲ ಹುಡ್ಗಿರ್ದು ಆಗಿತ್ತು ಇವಾಗ ನನ್ನ ಹತ್ರ ಬಂದು ಕೂತ್ಕೊಂಡ ನಾನು ಕೇಳಿದೆ ನೋಡಿದ ತಕ್ಷಣ ಕೇಳಿದೆ ಏನಕ್ಕೆ ನೀನು ಡಿಪ್ರೆಷನಲ್ಲೇ ಇರ್ತ್ಯಲ್ಲ ಯಾವಾಗಲೂ ಅಂತ ಅವನು ಫುಲ್ ಶಾಕ್ ಆಗಿಬಿಟ್ಟ ಏನು ನೀನು ಈ ಥರ ಪ್ರಶ್ನೆ ಕೇಳ್ತಿದ್ಯಾ ನಿನಗೆ ಯಾಕೆ ಹಾಗಂಸ್ತು ನಾನು ಡಿಪ್ರೆಷನ್ನಲ್ಲಿ ಇದ್ದೀನಿ ಅಂತ ಅಂತ ಹೇಳ್ದ ಇಲ್ಲ ನಂಗೆ ಗೊತ್ತಾಗುತ್ತೆ ಹೇಳು ಯಾಕಂದರೆ ನಾನೂ ಅದೇ ರೀತಿಯಿಂದ ಬಂದಿರೋದು ಜಸ್ಟ್ ನಿಮ್ಮ ಕಣ್ಣು ಭಾವನೆಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ನೀವು ಯಾವ ರೀತಿ ಇರ್ತೀರಾ ಯಾರು ನಿಜವಾಗ್ಲೂ ಖುಷಿಯಾಗಿ ಇರ್ತಾರೆ ಯಾರು ನಿಜವಾಗ್ಲೂ ದುಃಖದಲ್ಲಿ ಇರ್ತಾರೆ ಅಂತ ನೋಡಿದ್ರೇ ಗೊತ್ತಾಗುತ್ತೆ ಹೇಳು ಅಂದೆ ಅದಕ್ಕೆ ಇದ್ದೀನಿ ಆದರೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ದ ಹೌದಾ ಸರಿ ಬಿಡು ಅಂತ ಸುಮ್ಮನಾದೆ ನೆಕ್ಸ್ಟು ಅವ್ನು ಮಾತು ಮುಂದುವರ್ಸಿದ ಇವತ್ತು ಡಿಸೆಂಬರ್ ಥರ್ಟಿ ಫಸ್ಟ್ ನಾಳೆ ಒಂದು ಹೊಸ ವರ್ಷ ಇವತ್ತು ಪಾರ್ಟಿ ಇದೆ ನಾವು ಫ್ರೆಂಡ್ಸೆಲ್ಲ ಹೋಗ್ತಿದ್ದೀವಿ ಬರ್ತೀಯ ಅಂತ ಕೇಳಿದ ನಾನು ಊಂ ಸರಿ ಅಂತ ಒಪ್ಪಿಕೊಂಡೆ ಇದೇನಪ್ಪಾ ಇವ್ಳು ಇಷ್ಟು ಬೇಗ ಒಪ್ಕೊಂಡ್ಳು ಯಾರು ಫ್ರೆಂಡು ಇವತ್ತಿನ ಈಗ ತಾನೇ ಪರಿಚಯ ಆಗಿರೋದು ಯಾರು ಏನು ಅಂತಾನೇ ಗೊತ್ತಿಲ್ಲ ಒಪ್ಕೊಂಡು ಬಿಟ್ಟೆಯಾ ಅಂತ ಕೇಳಿದ ಹ್ಞೂ ಒಪ್ಪಿಕೊಂಡೆ ನಂಬಿಕೆ ಇದೆ ಬಿಡು ಅಂತ ಹೇಳಿದೆ ಹಾಂ ಸರಿ ಅಂತ ಹೇಳಿ ಆವತ್ತು ರಾತ್ರಿಯೆಲ್ಲ ರೆಡಿ ಆಗಿ ಹೊರಟೆ ಹೊರ್ಟು ನೋಡಿದರೆ ಅಲ್ಲಿ ಫುಲ್ ಆಶ್ಚರ್ಯ ಯಾಕಂದರೆ ನಾನು ಒಬ್ಬಳೇ ಹುಡ್ಗಿ ಎಲ್ಲರೂ ಹುಡುಗರೇ ಇದ್ದಿದ್ದು ಅಂದರೂ ನಂಗೆ ಭಯ ಆಗಲಿಲ್ಲ ಈ ಬೆಂಗಳೂರಲ್ಲಿ ಇಷ್ಟೊಂದು ಮೋಸ ಪ್ರಪಂಚ ಒಂದು ನಿಮಿಷ ಕಣ್ಬಿಟ್ಟು ಮು ಇದ್ರಲ್ಲೇ ಎಷ್ಟು ಮೋಸ ಮಾಡಿರ್ತಾರೆ ನಮಗೆ ಅಂಥದ್ದರಲ್ಲಿ ನಾನು ಒಬ್ಬಳು ಹುಡುಗಿಯಾಗಿ ಇಷ್ಟೊಂದು ಜನ ಹುಡುಗರ ಜೊತೆ ಒಬ್ಳೆ ಹೋಗ್ತಿದ್ದೀನಿ ಅಂದರೆ ನನಗೇನು ಅನಿಸ್ತಿಲ್ಲ ಯಾಕಂದರೆ ಅವ್ರು ನೋಡಿತ್ತಾಗೆಲ್ಲ ನನಗೊಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು ಏನೂ ಆಗಲ್ಲ ನಾನು ಸೇಫ್ ಆಗಿರ್ತೀನಿ ಅಂತಾನೇ ಅನ್ಕೊತಿದ್ದೆ ಯಾಕಂದರೆ ಅವರೆಲ್ಲ ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಆಮೇಲೆ ಹೋದ್ವಿ ಫಸ್ಟ್ ನ್ಯೂ ಇಯರು ಬೆಂಗಳೂರೆಲ್ಲ ಫುಲ್ ಒಂದು ಕಡೆ ಸೇರತ್ತೆ ಎಲ್ಲಾರೂ ಹೊಸ ವರ್ಷಕ್ಕೋಸ್ಕರ ಕಾಯ್ತಾ ಇರ್ತಾರೆ ಎಲ್ಲ ಸ್ಟ್ರೀಟ್ ಫ್ಯಾಶನ್ನು ಅದು ಇದು ನೋಡಿದ್ರೆ ಕಣ್ಣು ತುಂಬ್ಕೊಬೇಕು ಅಥವಾ ಏನು ಅನ್ಕೋಬೇಕು ಅಂತಾನೇ ಗೊತ್ತಾಗ್ತಿರ್ಲಿಲ್ಲ ಆ ಥರ ಇತ್ತು ಆವತ್ತು ಹೋದ್ವಿ ನ್ಯೂ ಇಯರ್ ಆಚರ್ಸಿದ್ವಿ ಮತ್ತೆ ನಾನು ಸೇಫಾಗಿ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟರಲ್ಲಿ ನಾನು ಪಿ ಜಿಗೆ ಬಂದೆ ಸೇಫಾಗಿ ಪಿ ಜಿಗೆ ಬಿಟ್ಟರು ಅವರು ನನಗೆ ನೆಕ್ಸ್ಟು ಅದೇ ಗುಂಪಲ್ಲಿ ಒಬ್ಬ ಹುಡುಗ ಇದ್ದ ಆ ಹುಡ್ಗಂಗೆ ನಾನು ನೋಡಿರಲಿಲ್ಲ ಅವನೂ ನೋಡಿರಲಿಲ್ಲ ಆವತ್ತು ಸದ್ದೇ ಇರಲಿಲ್ಲ ನನಗೆ ಅಷ್ಟೊಂದು ಜನ ಹುಡ್ಗರು ಇದ್ದರೂ ನಂಗೆ ಅವ್ರನ್ನ ಅಲ್ಲಿ ಮಾತಾಡಿಸಿದ್ದೇ ಒಂದು ಫೋರ್ ಮೆಂಬರ್ಸ್ ನಾಲ್ಕು ಜನ್ರನ್ನ ಮಾತಾಡಿಸಿದ್ದೆ ಅಷ್ಟೆ ನಂತರ ನೆಕ್ಸ್ಟ್ ಡೇ ಕ್ಲಾಸಿಗೆ ಬಂದು ಎಲ್ಲ ಫ್ರೆಂಡ್ಸ್ ಆಗಿದ್ದರು ಒಂದೇ ರಾತ್ರಿಯಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ಅವರ ಜೊತೆಗೇ ಇದ್ದು ಎಲ್ಲ ಪಾಠ ಕೇಳೋದು ಹಾಗೆಲ್ಲ ಮಾಡ್ತಿದ್ದೆ ನೆಕ್ಸ್ಟು ಒಂದ್ಸಲ ಆ ಹುಡುಗ ಮಾತ್ರ ಮಿಸ್ಸಾಗಿದ್ದ ಕ್ಲಾಸಿಗೆ ಬಂದಿರಲಿಲ್ಲ ನಾನು ಕೇಳಿದೆ ಯಾಕೆ ಅವ್ನು ಬಂದಿಲ್ಲಾಂತ ಅವನು ಇಲ್ಲ ಕ್ಲಾಸಿಗೆ ಬರಲ್ಲ ಅವನು ಓದಕ್ಕೆ ಫರ್ದರ್ ಫ್ಯೂಚರ್ ಓದೋಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿದ ನಾನು ನಿಜ್ವಾಗ್ಲೂ ಸುಳ್ಳು ಹೇಳಬೇಡ ನಿಜ ಹೇಳು ಅಂತ ತುಂಬ ಕ್ಯುರಿಯಾಸಿಟಿಯಿಂದ ಕೇಳಿದೆ ಅವ್ರು ಅದಕ್ಕೆ ಅವನ ಹೆಸ್ರು ಹಿಡಿದು ನನ್ನ ಕೂಗೋಕ್ಕೆ ಆವತ್ತಿಂದ ಸ್ಟಾರ್ಟ್ ಮಾಡಿದರು ಆದರೆ ಅವ್ನಿಗೆ ಏನೋ ಗೊತ್ತಿಲ್ಲ ವಿಧಿನೋ ಏನೋ ಗೊತ್ತಿಲ್ಲ ಫರ್ದರ್ ಓದೋಕ್ಕೇ ಹೋಗಲಿಲ್ಲ ವಾಪಸ್ ಮತ್ತೆ ಇದೇ ಕೋರ್ಸ್ ಮುಗ್ಸಕ್ಕೆ ಅಂತ ಬಂದ ಅವ್ನಿಗೆ ಗೊತ್ತಾಗ್ತಿಲ್ಲ ಏನಕ್ಕೆ ಇವ್ರು ಹಿಂಗೆ ಕರಿತಿದ್ದಾರೆ ಅಂತ ಸುಮ್ಮನೆ ಅವ್ನು ಅವ್ನು ನೋಡಿದಾಗಲೆಲ್ಲ ನನ್ನ ಹೆಸ್ರು ಕೂಗೋದು ನನ್ನ ನೋಡಿದಾಗಲೆಲ್ಲ ಅವನ ಹೆಸ್ರು ಕೂಗೋದು ಹೀಗೇ ರೇಗಿಸೋದೇ ಆಗಿತ್ತು ಅವ್ರ್ದು ಅವ್ನು ಯಾವ ಥರ ಹುಡುಗ ಅಂದರೆ ಇದೂವರೆಗೂ ಒಂದು ಹುಡುಗಿನೂ ಕೂಡ ಮಾತಾಡ್ಸತಿರ್ಲಿಲ್ಲ ಒಂದು ಹುಡುಗಿ ಸ್ನೇಹ ಕೂಡ ಮಾಡಿರಲಿಲ್ಲ ಹುಟ್ಟಿದಾಗಿಂದ ಒಬ್ಬನೇ ಬೆಳೆದಿರುವಂಥ ಹುಡುಗ ಅವನಾಯ್ತು ಅವನ ಕೆಲಸ ಆಯಿತು ಕ್ಲಾಸಿಗೆ ಹೋದನಾ ಬಂದನಾ ತಿಳ್ಕೊಂಡ್ನಾ ಬಂದನಾ ಇಷ್ಟೇ ಅವನ ಪ್ರಪಂಚದಲ್ಲಿ ಇನ್ನೇನು ಇರ್ತಿರ್ಲಿಲ್ಲ ಮತ್ತೆ ನಾನು ನಾನಾಗಿ ನಾನೇ ಮಾತಾಡ್ಸೋಕ್ಕೆ ಹೋದ್ರು ಕೂಡ ಅವನು ಮಾತಾಡ್ತಿರ್ಲಿಲ್ಲ ನನ್ನಿಂದ ದೂರಾನೇ ಹೋಗ್ತಿದ್ದ ಅಂಥ ಹುಡುಗ ನಂಗೆ ಹೇಗೆ ಪರಿಚಯ ಆದ ನನ್ನ ಜೊತೆ ಹೆಂಗೆ ಮುಂದಿನ ದಿನಗಳು ಅಂದರೆ ಸಾಯೋವರೆಗೂ ನನ್ನ ಜೊತೆ ಇರ್ತಾನೆ ಅಂತ ನಾನು ನಾನು ಆಗಲಿ ಅವ್ನು ಆಗಲಿ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ನೆಕ್ಸ್ಟು ಒಂದು ದಿನ ನಾನು ಇದಕ್ಕೆ ಪಿ ಜಿಗೆ ಹೋಗ್ಬೇಕಿತ್ತು ಆದರೆ ನನ್ನ ಹತ್ತಿರ ಚೇಂಜ್ ಇರಲಿಲ್ಲ ಬರೀ ಫೋನ್ಪೇ ಎಲ್ಲರೂ ಫೋನ್ಪೇ ಆ ಥರ ಯೂಸ್ ಮಾಡೋದ್ರಿಂದ ನಾನು ಚೇಂಜ್ ಇಟ್ಕೊಳ್ಳೋದು ಮರ್ತು ಬಿಟ್ಟಿದ್ದೆ ಆವಾಗ ನಾನು ಅವನ ಹತ್ರನೇ ಹೋಗಿ ಕೇಳಿದೆ ನಿನ್ನ ಹತ್ರ ಒಂದು ಹತ್ತು ರೂಪಾಯಿ ಇದೇನಾ ಅಂತ ಅವನು ಹಾಂ ಇಲ್ಲ ನನ್ನ ಹತ್ರ ಇಲ್ಲ ನಾನು ದುಡ್ಡು ಎಲ್ಲ ಇಡಲ್ಲ ಅಂತ ಅವನ ಫ್ರೆಂಡ್ಸಿಗೆಲ್ಲ ಕೇಳಿದ ಅವನ ಫ್ರೆಂಡ್ಸ್ ಎಲ್ಲ ಕೂಡ ಇಲ್ಲ ಮಗ ನನ್ನ ಹತ್ರ ಇಲ್ಲ ಅಂತ ಹೇಳ್ದ್ರು ಸರಿ ಈಗೇನ್ಮಾಡೋದು ಅಂತ ಗೊತ್ತಾಗಲಿಲ್ಲ ನಾನು ಒಬ್ಬಳೇ ಹೋಗಕ್ಕೆ ನಿರ್ಧಾರ ಮಾಡಿದೆ ಎರಡು ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಪಿ ಜಿಗೆ ಒಬ್ಬಳೇ ಹೋಗಣ ಅಂತ ಅನ್ಕೊಂಡೆ ಆದರೆ ಅವ್ನು ಒಬ್ಬಳೇ ಹೋಗ್ತಿಯಾ ನಾನೂ ಬರ್ತೀನಿ ಅಂತ ನನ್ನ ಜೊತೆ ಬರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಇದೇನಪ್ಪ ಹಿಂಗೆ ಯಾರು ಮಾತಾಡ್ಸ್ದೆ ಇರೋನು ದೂರ ದೂರ ಹೋಗ್ತಿರೋನು ಇವಾಗ ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಂತ ಅಂದರೆ ಜೊತೇಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ ಅಂತ ನನಗೆ ಫುಲ್ ಆಶ್ಚರ್ಯ ಆಯಿತು ಆಮೇಲೆ ಹೋಗ್ತಾ ಇದ್ವಿ ಬೆಂಗ್ಳೂರು ಮೊದಲೇ ಟ್ರಾಫಿಕ್ಕು ಧೂಳು ಯೆಪ್ಪ ಸಾಕಾಗಿ ಬಿಟ್ಟಿತ್ತು ನಾವು ನಡ್ಕೊಂಡು ಹೋಗೋರ್ಗೇನು ಯಾವ ಟ್ರಾಫಿಕ್ಕೂ ಇಲ್ಲ ಏನಿಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೀವಿ ಈ ಥರ ಇದು ಪರಿಸ್ಥಿತಿಯಲ್ಲಿ ಅವನು ನನಗೆ ಗೊತ್ತಿರಲಿಲ್ಲ ಅವ್ನು ಮಾತಾಡ್ತಾನೆ ಅಂತ ಆವತ್ತೇ ಅವನು ಅಷ್ಟೊಂದು ಮಾತಾಡಿದ್ದು ಅಂದರೆ ಅಷ್ಟೊಂದು ಅಲ್ಲ ಮಾತಾಡ್ತಾ ಇದ್ದ ಎಷ್ಟು ಬೇಕೋ ಅಷ್ಟು ಆಮೇಲೆ ಹೀಗೇ ನಡೀತಾ ಹೋಯ್ತು ಆವತ್ತಿಂದ ಇವತ್ತಿನವರೆಗೂ ನನ್ನ ಜೊತೆ ನಡೀತಾನೇ ಇದ್ದಾನೆ ಅಷ್ಟು ಜೀವನದಲ್ಲಿ ಆ ಥರ ಆಮೇಲೆ ಒಂದು ದಿನ ಅವ್ನಿಗೆ ಏನು ಅನಿಸ್ತೋ ಗೊತ್ತಿಲ್ಲ ಫುಲ್ಲು ಬೇಜಾರಾಗಿದ್ದ ನಾನು ನಿನ್ನ ಜೊತೆ ಬರಲ್ಲ ನೀನು ಹೋಗು ಅಂತ ಹೇಳಿದ ನಾನು ಏನಕ್ಕಪ್ಪ ಹಿಂಗೆ ಹೇಳ್ತಿದ್ದಾನೆ ಇಷ್ಟು ದಿನ ಕರೆಕ್ಟಾಗೇ ಇದ್ದನಲ್ಲ ಅಂತ ಅನ್ಕೊಂಡೆ ನನಗೂ ಫುಲ್ ಬೇಜಾರಾಯಿತು ಸರಿ ಅಂತ ವ ಯಾರಿಗೂ ಒಂದ್ ಮಾತು ಹೇಳದೆ ನಾನಲ್ಲಿಂದ ಹೊರಟೆ ಆದರೆ ಇದನ್ನೆಲ್ಲ ಒಂದು ಹುಡುಗ ನೋಡಿದ ನೋಡಿ ಇನ್ನು ಉಳ್ದಿದ್ದ ಫ್ರೆಂಡ್ಸಿಗೆ ಹೇಳ್ದ ಹೇ ಅವಳು ಒಬ್ಬಳೇ ಹಿಂಗ್ ಹೋದ್ಲು ಅಂತ ಹೇಳಿದ್ರು ಎಲ್ಲರೂ ಫುಲ್ ಗಾಬರಿಯಾದ್ರು ಏ ಯಾಕೆ ಇವ್ಳು ಹಿಂಗ್ ಮಾಡ್ತಿದ್ದಾಳೆ ಇವ್ನು ಎಲ್ಲಿ ಹೋದ ಅಂತ ಇವನ್ನ ಒಬ್ರು ಹುಡ್ಕಿ ನನ್ನ ಒಬ್ರು ಹುಡ್ಕೊಂಡು ಬಂದರು ನಾನಾಗಲೇ ತುಂಬ ದೂರ ಹೋಗಿದ್ದೆ ಆಮೇಲೆ ಹೆಂಗೋ ನನ್ನನ್ನು ಹುಡ್ಕಿ ಕರ್ಕೊಂಡು ಬಂದರು ಅವನೂ ಅಷ್ಟೇ ಫುಲ್ ಗಾಬರಿಯಾಗಿದ್ದ ಏನಕ್ಕೆ ಹಿಂಗ್ ಮಾಡಿದೆ ನಾನು ಹೇಳಿದ್ದೆ ತಾನೇ ನೀನು ಪಿ ಜಿಗೆ ಹೋಗು ಅಂತ ಅಂತ ನನಗೆ ತುಂಬ ಪ್ರಶ್ನೆಗಳನ್ನ ಕೇಳಿದ ನೀನೇನಕ್ಕೆ ಹಂಗ್ ಮಾಡಿದೆ ನಂಗೆ ಒಂದು ಮಾತು ಹೇಳ್ಬೇಕಿತ್ತು ತಾನೇ ನಿಂಗೆ ಬೇಜಾರಾಗಿದೆಯಾ ಹಂಗೆ ಹಿಂಗೆ ಅಂತ ಅದು ಬಿಟ್ಟು ನೀನು ಸುಮ್ಮನೆ ಹೋದ್ರೆ ಅಂತ ನಾನೇಳ್ದೆ ಅಲ್ಲಿಗೆ ಇನ್ನೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಹಿಂಗೆ ನಮ್ಮದು ಲೈಫ್ ಹೇಗಿದೆ ಅವನದು ಜೀವನ ಹೇಗಿದೆ ಅಂತ ಮಾತಾಡುವಾಗ ಗೊತ್ತಾಯಿತು ಇಬ್ಬರ ಜೀವನದಲ್ಲೂ ಒಂದೇ ಪರಿಸ್ಥಿತಿ ಇಬ್ಬರ ಮನೆ ಪರಿಸ್ಥಿತಿ ಕೂಡ ಸೇಮ್ ಇದೆ ಯಾರ ಯಾರ ಮನೆ ಮನಸ್ಸುಗಳು ಎಲ್ಲ ಇಬ್ರ ಮನೆ ಮನಸ್ಸುಗಳು ತುಂಬ ನೊಂದಿದ್ದಾವೆ ಅಂತ ಗೊತ್ತಾಯಿತು ಇದರಿಂದ ನಾವು ತುಂಬ ಹತ್ತಿರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಒಂದು ದಿನ ಏನೋ ಗೊತ್ತಿಲ್ಲ ಮದುವೆ ಮಾಡ್ಕೊಂಡ್ವಿ ಸಡನ್ನಾಗಿ ಯಾರಿಗೂ ಹೇಳಿಲ್ಲ ಏನು ಕೇಳಿಲ್ಲ ನಮಗೂ ಗೊತ್ತಿಲ್ಲ ಮದುವೆ ಆಗಣ ಅಂತ ಅನ್ಕೊಂಡು ಮದುವೆ ಆದ್ವಿ ಇಷ್ಟೇ ಎಷ್ಟು ವಿಚಿತ್ರ ಅಂದರೆ ಇದು ಸಡನಾಗಿ ಮದುವೆ ಅಂದರೆ ಏನು ಹುಡ್ಗಾಟನ ಸಡನ್ನಾಗಿ ಆಯಿತು ಆಮೇಲೆ ಆವತ್ತಿಂದ ನಾವು ಜೊತೆಯಲ್ಲೇ ಇದ್ವಿ ಎಲ್ಲರ್ಗೂ ಗೊತ್ತಾಯಿತು ನಾವು ಮದುವೆ ಆಗಿದ್ದೀವಿ ಅಂತ ಜೊತೆಲೇ ಇದ್ವಿ ಜೊತೆಲೇ ಕ್ಲಾಸಸ್ಸೆಲ್ಲ ಮತ್ತೆ ಓದೋದು ಎಲ್ಲ ಹಾಗಾಯ್ತು ಕೋರ್ಸ್ ಮುಗೀತು ಮುಗಿದ್ಮೇಲೆ ಏನಪ್ಪಾ ಮಾಡೋದಿವಾಗ ಜಾಬ್ ಬೇರೆ ಸಿಗ್ತಿಲ್ಲ ಯಾಕಂದರೆ ರಿಸಿಷನ್ ಟೈಮ್ ಅದು ಇಂಡ್ಯಾದಲ್ಲಿ ಎಕನಾಮಿ ಡೌನ್ ಆಗಿದೆ ಈ ಥರ ಟೈಮಲ್ಲಿ ಐ ಟಿಗಳ ಫೀಲ್ಡಲ್ಲಿ ನಮಗೆ ಕೆಲಸ ಸಿಗಬೇಕಂದ್ರೆ ತುಂಬ ಕಷ್ಟ ಇತ್ತು ಅದರಲ್ಲೂ ನಾವು ಇಂಜಿನಿಯರ್ಸ್ ಕೋರ್ಸ್ ಮುಗ್ದು ಆಗಿರಲಿಲ್ಲ ಬಿ ಎಸ್ ಸಿ ಬಿ ಸಿ ಎ ಓದಿರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಇತ್ತು ನಮಗೆ ಸಿಗೋದು ಆಮೇಲೆ ಹೀಗೇ ಒಂದು ಮೂರು ತಿಂಗಳು ಹುಡುಕಿದ್ವಿ ಅಲ್ಲೇ ಸಿಗಲಿಲ್ಲ ನೆಕ್ಸ್ಟು ಮನೆಗೆ ಬಂದ್ವಿ ಇಲ್ಲಿ ಮನೇಲಿ ಬಂದಮೇಲೆ ಅನಿಸ್ತು ನಾವು ಅಲ್ಲಿದ್ದು ಏನೂ ಮಾಡಕ್ಕೆ ಆಗಲಿಲ್ಲ ಜಸ್ಟ್ ಕೋರ್ಸ್ ಕಲ್ತ್ಕೊಂಡ್ವಿ ಅಷ್ಟೆ ಅಂತ ಆಮೇಲೆ ಈಗ ನಮ್ಮ ಜೀವನ ನೋಡ್ಕೊಬೇಕಲ್ವಾ ಫ್ಯೂಚರಲ್ಲಿ ನಾವು ಹೆಂಗೆ ಇರಬೇಕು ಅಂತ ಎಲ್ಲ ಪ್ಲಾನಡ್ ಪ್ಲಾನ್ ಮಾಡಿ ಅದರ ಮೇಲೆ ಈಗ ಕೆಲಸ ಮಾಡ್ತಿದ್ದೀವಿ ನಾವು ಅದಾಗತ್ತೆ ಅನ್ನೋ ನನ್ನ ನಂಬಿಕೆ ಇದೆ ಇಷ್ಟೇ ನನ್ನ ಜೀವನದಲ್ಲಿ ಸಡನ್ ಸಡನ್ನಾಗಿ ಏನೇನೋ ನಡ್ದು ಬಿಡ್ತು ಸಣ್ಸಣ್ಣ ವಿಷಯಗಳು ಎಲ್ಲ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅದಲ್ಲದೆ ಯಾರಿಗೂ ಹೇಳ್ದೆ ಮದುವೆ ಕೂಡ ಆಯಿತು ಎಲ್ಲ ಆಯಿತು ನನಗಂತೂ ಇದೆಲ್ಲ ಈ ವರ್ಷ ನನಗೆ ತುಂಬ ಇಂಪಾರ್ಟೆಂಟ್ ಮತ್ತು ಮರೆಯಲಾಗದ ಕ್ಷಣಗಳಿದು ಅಂಥಾ ಹುಡ್ಗ ಸಿಕ್ಕಿದ್ದಾನೆ ಅಂದರೆ ಅದು ಎಲ್ಲರ ಅದೃಷ್ಟ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಥರ ಕ್ವೆಷನ್ ಕೇಳಿದ್ದಕ್ಕೆ ಮತ್ತೆ ಎಲ್ಲ ನೆನಪ್ಸಿದ್ದಕ್ಕೆ ಧನ್ಯವಾದಗಳು